ಒಂಬತ್ತು ಲಕ್ಷದ ಮೂವತ್ತು ಸಾವಿರದ ಒಂಬೈನೂರ ಐವತ್ತು ಎರಡು ಲಕ್ಷದ ತೊಂಬತ್ತು ಸಾವಿರದ ನಾನ್ನೂರ ಎಂಬತ್ತು ಮೂವತ್ತೈದು ಸಾವಿರ ಏಳ್ನೂರ ಎಂಬತ್ತೆಂಟು ತೊಂಬತ್ತೈದು ಸಾವಿರದ ಮುನ್ನೂರ ಇಪ್ಪತ್ನಾಲ್ಕು ಹತ್ತು ಸಾವಿರದ ಇನ್ನೂರ ಹತ್ತು